ಈಗ ನಮ್ಮ ಮುಂದಿನ ವಿಷಯಗಳು ಹೇಳ್ಬೇಕಂದ್ರೆ ತುಂಬ ಇದಾವೆ ಯಾವುವು ಅಂದರೆ ನಮಗೆ ವ್ಯವಸಾಯ ಅಗ್ರಿಕಲ್ಚರ್ ಮತ್ತು ನರ್ಸರಿ ಫಾಮಿ ಇವುಗಳ ಬಗ್ಗೆ ತುಂಬ ಹೇಳುವ ವಿಷಯಗಳು ಇರ್ತವೆ ಅವು ಹೇಗೆ ಅಂದರೆ ನಾವು ವ್ಯವಸಾಯ ಮಾಡಬೇಕಾದ್ರೆ ಮೊದಲು ಬೀಜ ನಾಟಿ ಮಾಡುವ ವಿಷಯದಿಂದ ಬೆಳೆ ಕೊನೆ ಆಗುವವರೆಗೂ ಮಾತಾಡ್ಬೋದು ಯಾವ ರೀತಿ ಅಂದರೆ ಈಗ ನಾವು ಮೊದಲು ಒಂದು ಜಾಗದಲ್ಲಿ ವ್ಯವಸಾಯ ಮಾಡಬೇಕಂದ್ರೆ ತೋಟಗಾರಿಕೆ ನಾವು ಒಂದು ಬೆಳೆ ಹಾಕ್ಬೇಕಾದ್ರೆ ಫಸ್ಟು ಅದಕ್ಕೆ ಉಳುಮೆ ಮಾಡಬೇಕು ಉಳುಮೆ ಮಾಡಿದ್ಮೇಲೆ ಅದಕ್ಕೆ ನಾನಾ ರೀತಿಯ ಮೂರು ಥರ ಉಳುಮೆ ಮಾಡಬೇಕು ರೋಲ್ ರೋಟ್ರಿ ಹೊಡಿಬೇಕು ಐದು ನೇಗಿಲು ಒಂಟಿ ನೆ ಸಿಂಗಲ್ ನೇಗಿಲು ಒಂದು ನೇಗಿಲು ಮೂರು ನೇಗಿಲು ಇವೆಲ್ಲ ಮಾಡುವ ಕಾರಣ ನಾವು ಮಾಡುವ ಬೀಜದ ಕಸಿಯ ಬೇರು ಅಂತರಾಳದೊಳಗೆ ಹೋಗಿ ಸಸಿಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಂತವೆ ಅವು ಬೀಳೋದಕ್ಕೆ ಸಾಧ್ಯ ಇರಲ್ಲ ಹಂಗಾಗಿ ನಾವು ಒಂದು ಪಸ್ಟು ಬೀಜವನ್ನು ಮಾ ನೆಡುವ ಮೊದಲು ಅದಕ್ಕೆ ಉಳುಮೆ ತುಂಬ ಅತ್ಯಗತ್ಯ ಹಾಗಾಗಿ ಉಳುಮೆ ಆದ ನಂತರ ಅದಕ್ಕೆ ಬೇಕಾದ ಗೊಬ್ಬರಗಳು ತಿಪ್ಪೆ ಗೊಬ್ಬರ ಹಸು ಸಗಣಿ ಕುರಿ ಸಗಣಿ ಕೋಳಿ ಪಿಚ್ಕೆ ಈ ಥರ ನಾನಾ ರೀತಿ ಯೂರಿಯಾ ಈ ಥರ ನಾನಾ ರೀತಿ ಗೊಬ್ಬರಗಳನ್ನು ಹಾಕ್ಬೇಕಾಗುತ್ತೆ ಹಾಕಿದ್ದಾದ್ಮೇಲೆ ಮೊದಲು ಹಾಕಿದ ನಂತರ ನಾವು ಅದಕ್ಕೆ ಸಾಲುಗಳನ್ನು ಗಟ್ಟಿ ಸಾಲುಗಳನ್ನು ಕಟ್ಟಿದ ಮೇಲೆ ನಾವು ಬೀಜವನ್ನು ನೆಡಬೇಕಾಗುತ್ತೆ ನಾನಾ ರೀತಿಯ ಬೀಜ ಈಗ ಒಂದು ಈಗ ರಾಗಿ ಚೆಲ್ಲಬೇಕು ಇಲ್ಲ ರಾಗಿ ಚೆಲ್ಲಬೇಕಾದ್ರೆ ಸಾಲು ಹೊಡಿಯೋದು ಬೇಕಾಗಿಲ್ಲ ಕೈಯಲ್ಲಿ ಎರಚೋದು ಈಗ ಒಂದು ಬೇಳೆ ಬೀಜ ಈಗ ಮೆಣ್ ಅವರೆಕಾಯಿ ಮತ್ತು ಅಲ್ಸಂದಿ ಕಾಯಿ ಈ ಥರ ಉಳು ಉಳ್ಬೇಕಾದ್ರೆ ಸಾಲುಗಳನ್ನ ಹಾಕ್ಬೇಕು ನಾವು ಮಾಡುವ ರೀತಿಯೇ ಹೆಂಗಂದರೆ ಮೊದಲು ರಾಗಿ ಚೆಲ್ಲಿ ಅದರ ಮಧ್ಯದಲ್ಲಿ ಬೀಜದ ಸಾಲುಗಳನ್ನು ಇಡ್ತೇವೆ ಅದರಲ್ಲಿ ಎರಡು ಥರದ ಮಿಶ್ರ ಬೆಳೆ ಬರ್ತವೆ ಮಿಶ್ರ ಬೆಳೆ ಬಂದಾಗ

ಎಲ್ಲ ರೀತಿಯ ಅನುಕೂಲ ನಮಗಾಗುತ್ತೆ ಒಂದಲ್ಲ ಎರಡು ಥರದ ಬೆಳೆ ಆಗ ನಾವು ಬೆಳಿಬೋದು ಮೊದಲು ರಾಗಿಯನ್ನು ಚೆಲ್ಲಿದ ನಂತರ ಅದು ಅದಕ್ಕೆ ನೀರು ಹಾಕ್ಬೇಕಾಗುತ್ತೆ ಮಳೆ ನೀರಿಗೂ ಆಗುತ್ತೆ ಅದು ಮಳೆ ನೀರು ವಾರಕ್ಕೆ ಒಂದು ದಿನ ಹದಿನೈದು ದಿನಕ್ಕೆ ಒಂದು ದಿನ ವ್ ನೀರು ಸಿಂಪಡಿಸ್ಬೇಕಾಗುತ್ತೆ ಆ ಬಂದ ನಂತರ ಒಂದು ಅದು ಗರಿ ಬಿಡುತ್ತೆ ಗರಿ ಬಿಟ್ಟಾಗ ಅದರಲ್ಲಿ ತುಂಬ ಗರಿ ಇದ್ದಲ್ಲಿ ಆ ಗರಿಯನ್ನು ಕೊನೆಯನ್ನು ಕಟಾವು ಮಾಡಬೇಕಾಗುತ್ತೆ ಕಟಾವು ಮಾಡಿದಾಗ ಫಸ್ಲು ತುಂಬ ಚೆನ್ನಾಗ್ ಬರುತ್ತೆ ತುಂಬ ಚೆನ್ನಾಗ್ ಬಂದಾಗ ಆಗೇನು ಮಾಡುತ್ತೆ ಕೆನೆ ಆಪ್ ಆಪ್ ಕೆನೆ ಅಂತಾರೆ ಆಪ್ ಕೆನೆ ಬಂದಾಗ ಒಂದು ಸಲ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಆಮೇಲೆ ಮತ್ತು ಮಧ್ಯದಲ್ಲಿ ಒಂದು ಸಲ ಯೂರಿಯ ಗೊಬ್ಬರವನ್ನು ಹಾಕಬೇಕಾಗುತ್ತೆ ನಂತರ ಅದು ಒಂದು ಮೂರು ತಿಂಗಳಿಗೆ ಕಟಾವಿಗೆ ಬರುತ್ತೆ ಕೆನೆ ಫುಲ್ಲು ದಪ್ಪದಾಗಿ ಒಣಗಿದಾಗ ಕೆನೆ ಕಟ್ ಮಾಡಿ ನಾವು ಕಣ ಅಂತ ಮಾಡ್ತೀವಿ ಕಣ ಅಂತ ಮಾಡಿದಾಗ ನಾವು ಆ ಕಣದಲ್ಲಿ ಗುಂಡಿಗೆ ನಾವು ಎತ್ತುಗಳಿಗೆ ಗುಂಡು ಕಟ್ಟಿ ಎತ್ತುಗಳು ಎತ್ತುಗಳಿಗೆ ಗುಂಡು ಕಟ್ಟುತ್ತೀವಿ ಟ್ರ್ಯಾಕ್ಟರ್ಗೆ ಗುಂಡು ಕಟ್ತೀವಿ ಟ್ಯಾಕ್ಟರ್ನಲ್ಲಿ ಅದನ್ನು ತುಳಿಸಿದ ನಂತರ ಅದಕ್ಕೆ ಮತ್ತು ರಾಗಿ ಬೇರೆ ಹೊಟ್ ಬೇರೆ ಬೇರ್ಪಡಿಸಿ ನಾವು ರಾಗಿಯನ್ನು ಮನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಮತ್ತು ಮಧ್ಯದಲ್ಲಿರುವ ಅವರೇಕಾಳು ಅಲಸಂದ್ರಿ ಕಾಳು ಇವು ಮತ್ತು ಆರು ತಿಂಗಳಿನವರೆಗು ಬೆಳೆಸಬೇಕಾಗುತ್ತೆ ಅವನ್ನು ಮಧ್ಯದಲ್ಲಿ ನಮಗೆ ಬೇಕಾದಾಗ ಅದರ ಬೆಳೆ ಅವರೇಕಾಯಿ ತೊಗರೀಕಾಯಿ ಆ ಬೆಳೆ ಇದ್ದಾಗ ಮೂರು ತಿಂಗಳು ಬರ್ತವೆ ಅವು ಮೂರು ತಿಂಗಳು ಬಂದಾಗ ನಾವು ಅದು ಕೊನೆ ಹಂತದಲ್ಲಿ ಆ ಗಿಡವನ್ನು ಕತ್ತರಿಸಿ ನಾವು ದನಗಳಿಗೆ ಆಹಾರದ ರೀತಿಯಲ್ಲಿ ಕೊಡಬೋದು ಮತ್ತು ರಾಗಿ ಇರುತ್ತೆ ರಾಗಿ ಹುಲ್ಲು ಇರುತ್ತದೆ ಅಲ್ವಾ ಅದನ್ನು ದನಕ್ಕೆ ಕಟ್ಟು ಮಾಡಿ ದನಗಳಿಗೆ ಕೊಡಬೋದು ಅದೇ ರೀತಿ ನರ್ಸರಿ ಮಾಡುವಾಗ ಪ್ರತಿಯೊಂದು ಈಗ ಪಾಟುಗಳಲ್ಲಿ ಮಾಡ್ತಾರೆ ನಂತರ ನೆಲದಲ್ಲೂ ಮಾಡ್ತಾರೆ ಸಣ್ಣ ಸಸಿ ಮೊಳಕೆ ಕಟ್ಟುವಾಗ ಸಣ್ಣ ಸಣ್ಣ ಪಾಟುಗಳಲ್ಲಿ ಬೀಜವನ್ನು ಹಾಕಿ ಮೊಳಕೆ ಬರಿಸಿ ಮೂವತ್ತು ದಿನವದುವರೆಗೂ ಅರವತ್ತು ದಿನ ದಿನದವರೆಗೂ ಮಡಗಬೇಕು ಅದು ದೊಡ್ಡದಾದ ನಂತರ ಭೂಮಿಯಲ್ಲಿ ಒಂದು ಅಂತರವ ಅಂತರದಲ್ಲಿ ಸುಮಾರಿಗೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಮೂರಡಿ ನಾಲ್ಕು ಅಡಿ ದೊಡ್ಡ ಗಿಡವಿದ್ದಲ್ಲಿ ಹತ್ತು ಅಡಿ ಹದಿನೈದು ಅಡಿ ಇದೇ ರೀತಿ ಸುಮಾರು ಅಂತರಗಳಿಂದ ನಾವು ಬೆಳೆಸಬೇಕಾಗುತ್ತೆ ಅವು ವರ್ಷಕ್ಕೆ ಬರುವ ಇವಾಗ ಈಗ ಹೇಳಬೇಕಾದರೆ ತೆಂಗಿನ ಗಿಡ ಅಡಿಕೆ ಗಿಡ ಇವೆಲ್ಲ ಮೂರು ವರ್ಷಕ್ಕೆ ಪಸಲು ಬರ್ತವೆ ಮೂರು ವರ್ಷದ ನಂತರ ಅದನ್ನ ಅದರ ಪಲಸನ್ನು ಫಲ ಅದರನ್ನು ನಾವು ಫಸಲನ್ನು ತೆಗೆದುಕೊಂಡು ಅನುಭವಿಸಬೋದು ಅದು ನಂತರ ನಾವು ಸುಮಾರು ರೀತಿಯ ಈಗ ಹಸುಗಳು ಹಸುಗಳನ್ನು ಸಾಕಬೋದು ಹಸುಗಳನ್ನು ಸಾಕುವುದರಿಂದ ನಮಗೆ ಪ್ರತಿನಿತ್ಯ ಹಾಲು ಕೊಡುತ್ತೆ ಅದರ ಸಗಣಿಯನ್ನು ಗೊಬ್ಬರವಾಗಿ ಗಿಡಗಳಿಗೆ ಹಾಕಬೋದು ಹಸುವಿನಿಂದ ನಾನಾ ರೀತಿಯ ಅನುಕೂಲಗಳು ಇರುತ್ತವೆ ಅದೇ ರೀತಿ ಹೇಳ್ಬೇಕಂದ್ರೆ ಆ ಹಸು ಹಾಲು ಮಾರಾಟ ಮಾಡಬೋದು ನಂತರ ಹಸುವಿನ ಗಂಜಲವನ್ನು ನಾವು ಸುಮಾರು ಬೆಳೆಗಳಿಗೆ ಔಷಧಿ ರೀತಿಯಲ್ಲಿ ಸಿಂಪಡಿಸಬೋದು ಅದೇ ರೀತಿ ಈಗ ನಾವು ಮೇವು ಅಂತ ಬೆಳೆಸಿದಾಗ ಕುರಿ ಫಾರ್ಮ್ ಕುರಿ ಫಾರ್ಮ್ ಮಾಡ್ಬೋದು ಅದನ್ನು ಮಾಂಸಕ್ಕೆ ಹೆಚ್ಚು ಬೆಳೆಸುತ್ತಾರೆ ಕುರಿಗಳಿಂದ ತುಂಬಾ ಲಾಭ ಬರುತ್ತದೆ ನಂತರ ಕೋಳಿ ಫಾರಮ್ ಕೋಳಿ ಫಾರಮ್ ಮಾಡ್ಬೋದು ಕೋಳಿ ಫಾರಮ್ ಮಾಡಿದಾಗ ಅದಕ್ಕೆ ನಾವು ಫೀಡಾಕ್ಬೇಕಾಗುತ್ತೆ ನಾವು ವೇಸ್ಟ್ ರಾಗಿ ನಾವು ಬ ರಾಗಿ ಅಂತ ಏನು ವೇಸ್ಟಂತ ಬಿಸಾಕ್ತಿರಲ್ವಾ ಅದನ್ನೆಲ್ಲ ಮತ್ತು ಕೋಳಿಗಳಿಗಾಕಿದ್ರೆ ಕೋಳಿ ಬೆಳೆ ಬೆಳೆಸ್ಬೋದು ನಂತರ ನಾವು ಸಂಪುಗಳನ್ನು ಕಟ್ಟಿಸಿ ಅದರಲ್ಲಿ ಮೀನು ಸಾಕಾಣೆ ಕೂಡ ಮಾಡಬೋದು ನೀರು ನಾವು ನೀರು ಎಷ್ಟು ಸಿಂಪ ಎಷ್ಟು ಅನುಕೂಲವಿರುತ್ತೆ ಅಂದರೆ ನೀರಿನಿಂದ ಪ್ರತಿಯೊಂದಕ್ಕೂ ನೀರು ಬೇಕಲೆ ಬೇಕಾಗೇ ಬೇಕು ವ್ಯವಸಾಯಕ್ಕೆ ನೀರು ಅತ್ಯಗತ್ಯ ಅದೇ ರೀತಿ ಹೇಳಬೇಕಂದ್ರೆ ಇವಾಗ ನಾವು ಪಾಟ್ಗಳು ಸಹ ಮಾಡಬೋದು ಸುಮಾರು ನಾನಾ ರೀತಿಯ ತರಬೇತಿ ಪಡೆಯಬೋದು ಹಾಗೆ ಅನಿಬೀ ಜೇನು ಸಾಕಾಣೆ ಇದು ಸಹ ಮ ಡಬ್ಬಗಳನ್ನು ಮಾಡಿ ಅವುಗಳಿಗೆ ರಾಣಿ ಜೇನು ಅಂತ ಒಂದು ಹುಳ ಬರುತ್ತೆ ಅದನ್ನು ಹಾಕಿದಾಗ ಜೇನು ಸಾಕಾಣೆಯು ಸಹ ನಾವು ದುಂಬಿಗಳಿಂದ ಹನಿಯನ್ನು ಹೀರಿ ಸಂಗ್ರಹಿಸಿ ನಮಗೆ ಅನಿ ಜೇನುತುಪ್ಪವನ್ನು ಕೊಡುತ್ತದೆ ಧನ್ಯವಾದಗಳು